ಹಲೋ ಯಾರು ಹೌದು ಹೌದು ಏನಾಗಿದೆ ಕೊರೋನಾ ಇತ್ತು ಅಂದ್ ತಕ್ಷಣ ಅದೇ ಕೊರೋನಾ ಅಂತ ತಿಳ್ಕೊಂಡ್ಬಿಡ್ರಿ ಅದಕ್ಕೆ ಶೀತ ಥಂಡಿ ಜ್ವರ ಮಾಮೂಲಿ ಟೈಮಲ್ಲೂ ಬರುತ್ತಲ್ಲ ನೀವು ಮೊನ್ನೆ ಕ್ಲಿನಿಕ್ಕಿಗೆ ಬಂದಿದ್ರಲ್ಲ ಮೊನ್ನೆ ಬೇರೆ ತಲೆನೋವು ಅಂತೇಳಿ ಬಂದು ಸೇರಿದ ಹಾಂ ಆವಾಗೇನು ನಿಮಗೆ ಅಂಥದ್ದೇನು ನಾನು ಚೆಕ್ ಮಾಡಿದ್ದೀನಿ ಬ್ಲಡ್ ಟೆಸ್ಟೆಲ್ಲ ಆಂ ಈಗೇನು ನಿಮಗೆ ಜ್ವರ ಮತ್ತು ಮೈಕೈ ನೋವು ಶೀತ ಆಗಿದೆ ಹ್ಞೂ ಸುಸ್ತಾಗಿ ಮತ್ತು ಇದು ಗಂಟಲು ಕೆರೆತ ಏನಾರು ಇದೆಯಾ ಹ್ಞೂ ಹಂಗೆ ಎಲ್ಲ ಸಿಮ್ಟಮ್ಸು ಅದೇ ಥರ ಇದೆ

ಅದು ಎಲ್ಲ ಸಿಮ್ಟಮ್ಸ್ ಹಾಗೆ ಇದೆ ಹಂಗಂತೇಳಿ ನೀವು ಅದು ಕೊರೋನಾ ಅಂತಲೇ ಹೆದ್ರ್ಬೇಕಂತ ಏನು ಇಲ್ಲ ಈಗ ನೀವು ಬಂದು ಧೈರ್ಯ ಅಲ್ಲ ಹೆದ್ರಿಕೋಬಾರ್ದು ಹೆದ್ರಿಕೆಯ ಹ್ಞೂ ಅಲ್ಲ ಈಗ ಹೆದ್ರ್ಕಂಬಿಟ್ರೆ ಏನಾಗಿಬಿಡುತ್ತೆ ಬಾಡಿ ಇಮ್ಯೂನಿಟಿ ಕಡಿಮೆ ಆಗಿಬಿಡುತ್ತೆ ಮತ್ತದು ನಿಮಗೆ ನಿಮ್ಮ ಮನಸ್ಸಿಗೂ ಹಂಗೆ ಅನಿಸಿಬಿಡುತ್ತೆ ಆಮೇಲೆ ಅದು ಜಾಸ್ತಿ ಆಗ್ತಾ ಹೋಗ್ಬಿಡತ್ತೆ ಅದಕ್ಕೆ ಈಗ ನೀವೊಂದು ಕೆಲಸ ಮಾಡಿ ನೀವೊಂದು ಸಪ್ರೇಟು ನಿಮ್ದೊಂದು ರೂಮಿಗೆ ಸಪ್ರೇಟ್ ಶಿಫ್ಟ್ ಆಗಿಬಿಡಿ ಹಾಂ ಸಪ್ರೇಟ್ ಇದ್ದುಬಿಡಿ ಮತ್ತು ಮಾಸ್ಕೆಲ್ಲ ಹಾಕ್ತಿದ್ದೀರಲ್ಲ ನೀವು ಅಲ್ಲ ಈಗ ಹಾಕ್ ಹಾಂ ಇ ಈ ಒಂದು ವಾರದಿಂದ ಹಾಕೊಂಡಿರ್ಲಿಲ್ಲ ಮತ್ತು ನೀವು ಕೊರೋನಾ ಸೀಸನ್ ಟಿ ವಿಲ್ಲೆಲ್ಲ ಅಷ್ಟೆಲ್ಲ ಹೇಳಿದ್ದರೂ ನೀವು ಮಾಸ್ಕ್ ಹಾಕ್ಕೊಂಡಿಲ್ಲ ಅಂತ ಅಂದರೆ ಏನದು ನಿಮ್ಮದು ಯಾವ ಧೈರ್ಯದಲ್ಲಿದ್ದಿರಿ ಇಷ್ಟು ದಿನ ಓಹ್ ಹಂಗ್ ಅದೇ ಅದಕ್ಕೆ ನೋಡಿ ಅದು ಆವಾಗ ನಿಮಗೆ ಧೈರ್ಯ ಇದೆ ಈಗ ಬಂದ ತಕ್ಷಣ ಹೆದ್ರಿಕೆ ಶುರುವಾಗಿದೆ ಹಾಂ ಅದೇ ಮೊದಲೇ ಪ್ರಿಕಾಷನ್ನು ಹ್ಞೂ ಈಗ ಅದಿರಲಿ ಅದು ಹಂಗಂತೇಳಿ ಅದೇ ಅಂತ ತಿಳ್ಕೊಬೇಡಿ ನೀವೊಂದು ಕೆಲಸ ಮಾಡಿ ಈಗ ಈಗ ಸಪ್ರೇಟ್ ಶಿಫ್ಟಾಗಿ ರೂಮಲ್ಲಿ ಕ್ವಾರಂಟೈನ್ ಆಗಿಬಿಡಿ ಆಮೇಲೆ ಊಟ ಗೀಟ ಎಲ್ಲ ಅಲ್ಲೇ ಮಾಡಿರಿ ಮತ್ತೆ ಫ್ಯಾಮಿಲಿ ಜೊತೆಗೆ ಸ್ವಲ್ಪ ಜಾಸ್ತಿ ಸೇರೋಕ್ಕೋಗ್ಬೇಡ್ರಿ ಈಗ ಆಮೇಲೆ ಅವರಿಗೂ ಬಂತು ಅಂದ ತಕ್ಷಣ ಮತ್ತೆ ಇಡೀ ಫ್ಯಾಮಿಲಿ ಹೆದ್ರ್ಕೊಂಡು ಕುತ್ಕೊಂಡ್ಬಿಡ್ತೀರಿ ನೀವು ಆಯಿತಾ ಈಗ ನೀವು ಈಗ ನಿಮಗೆ ತುಂಬ ಹೆದರಿಕೆ ಅನಿಸಿದ್ರೆ ಸ್ವಲ್ಪ ಜಾಸ್ತಿನೇ ಆಯಿತು ಅಂದರೆ ಈಗ ಸಿಕ್ಕಾಪಟ್ಟೆ ಪೇಷೆಂಟ್ಗಳು ಜಾಸ್ತಿಯಾಗ್ಬಿಟ್ಟಿದಾರೆ ಇಲ್ಲಿ ಈಗ ನೀವೇನು ಮಾಡಿರಿ ಅಂದರೆ ಸಂಜೆ ಒಂದು ಏಳು ಗಂಟೆ ಮೇಲೆ ನಿಮಗೇನು ಆಗೋದೇ ಇಲ್ಲ ಭಾಳ ಹೆದರಿಕೆ ಅನಿಸಿದರೆ ಒಂದು ಸಲ ಬಂದು ಚೆಕಪ್ ಮಾಡ್ಕೊಳ್ಳಿ ಆಮೇಲೆ ನಮ್ಮದು ಕ್ಲಿಯರಾಯಿತು ಅಂದ್ರೆ ರಿಪೋರ್ಟ್ ಕ್ಲಿಯರಿದೆ ಅಂದಾಗ ನಿಮಗೆ ಹೆದರಿಕೆಯೂ ಸ್ವಲ್ಪ ಹೋಗುತ್ತೆ ಆಮೇಲೆ ನೆಕ್ಸ್ಟ್ ಅದಕ್ಕೆ ಬೇಕಾಗಿರೋದೆಲ್ಲ ಟ್ಯಾಬ್ಲೆಟ್ಸೆಲ್ಲ ಬಂದಿದೆ ಈಗೇನು ದೊಡ್ಡ ವಿಷಯ ಏನು ಅಲ್ಲ ಅದು ಆಮೇಲೆ ಒಂದು ಇಂಜೆಕ್ಷನ್ಸ್ ಎಲ್ಲ ಇದೆ ಅವೆಲ್ಲ ಕೊಟ್ಟು ಕಳಿಸ್ತೀನಿ ಆಮೇಲೆ ಒಂದು ಹದಿನೈದು ದಿನ ಸಪ್ರೇಟಾಗಿ ಒಂದು ಕಡೆ ಇದ್ದು ಅದು ಕೇರ್ ತಗೊಳ್ಳಿರಿ ಅದು ಹದಿನೈದು ದಿನ್ದೊಳಗೆ ನಿಮಗೆ ಹ್ಞೂ ಹ್ಞೂ ಅದು ಬೇರೆ ಈವ್ ನೀವು ಮೆಡಿಕಲ್ ಶಾಪಲ್ಲೋ ಬರೀ ಅರ್ಜೆಂಟಿಗೆ ತೊಗೊಂಡಿದ್ದೀರ ಅದಿರಲಿ ಅದು ತೊಗೊಂಡಿದಿದ್ದಕ್ಕೆ ಇರಲಿ ಹ್ಞೂ ಹ್ಞೂ ಸರಿ ಇರ್ಲಿ ಅದು ತೊಗೊಂಡಿದ್ದು ಇರಲಿ ಈಗ ಒಂದು ಅರ್ಜೆಂಟಿಗೆ ಹ್ಞೂ ಈಗ ನೀವೊಂದು ಸಂಜೆ ಮೇಲೆ ಹ್ಞೂ ಹ್ಞೂ ಹ್ಞೂ ಹ್ಞೂ ಸರಿ ಹ್ಞೂ ಅಡ್ಡಿಯಿಲ್ಲ ಈಗ ನೀವು ಅದು ಏಳು ಗಂಟೆ ಮೇಲೆ ಸ್ವಲ್ಪ ರಶ್ ಕಡಿಮೆ ಆಗುತ್ತೆ ಆವಾಗ ಏನಾದ್ರು ಬರಬೇಕು ಅನಿಸಿದ್ರೆ ನೀವು ಬರ್ರಿ ಇಲ್ಲ ಅಂದರೆ ನಾಳೆ ಬೆಳಿಗ್ಗೆ ಬರ್ರಿ ಬೆಳಿಗ್ಗೆ ಬಂದು ಅಟೆಂಡ್ ಮಾಡಿರಿ ಅದರ ಮೇಲೆ ಚೆಕಪ್ ಮಾಡಿ ಕಳಿಸ್ಕೊಡ್ತೀನಿ ಹ್ಞೂ ಸರಿ